ಅಲೋ ಹ್ಞೂ ಆಗಿದೆ ಮಾತಾಡಲ್ವಾ

ಕನೆಕ್ಟ್ ಆಗಿದೆ ಹ್ಞೂ ನಮಸ್ತೆ ಮೇಡಮ್

ಹಾಂ ಮೇಡಮ್ ಅದು ಗಗನ್ ಅವರ ನಿಮ್ಮ ಶಾಲೇಲಿ ಗಗನ್ ಓದ್ತಿದ್ದಾರೆ ಏಳನೆ ಕ್ಲಾಸು ಅವ್ರನ್ನ ಅವ್ರ ತಾಯಿ ನಾನು ಹ್ಞೂ ಓಕೆ ಮೇಡಮ್ ನಮಸ್ತೆ

ನಮ್ಮ ನಮ್ಮ ಮಗ ಗಗನ್ನು ಅವ್ರ ತಾಯಿ ನಾನು ಮೇಡಮ್ ನಾನು ಏಳನೆ ತರಗತಿ ಓದ್ತಿದ್ದಾನೆ ನನ್ನ ಹೆಸರು ಯಶ್ವಿ ಅಂತ ಯಾಶ್ವಿ ಅಂತ ಹ್ಞೂ ಮೇಡಮ್ ನಮಗೆ ನಮ್ಮ ಹುಡುಗನ್ಗೆ ಮೂರು ದಿನ ರಜೆ ಬೇಕಾಗಿತ್ತು ಮೇಡಮ್ ನಮ್ಮ ಮನೇಲಿ ದೇವ್ರ ಕಾರ್ಯ ಇಟ್ಕೊಂಡಿದೀವಿ ನಮ್ಮ ಹುಡ್ಗುನ್ ಹೆಸರಲ್ಲಿ ಅವನಿಗೆ ತುಂಬ ಹುಷಾರು ಇಲ್ಲದೆ ಇದ್ದಾಗ ಇಟ್ಕೊಂಡಿದ್ವಿ ಬ ಆ ಒಂದು ಕಾರ್ಯ ಮಾಡೋದಿಕ್ಕೆ ಮೂರು ದಿನ ರಜೆ ಬೇಕು ಮೇಡಮ್ ಹಾಗಾಗಿ ನಿಮ್ಮನ್ನ ಅದಕ್ಕೆ ಪರ್ಮಿಯ ಅಂದರೆ ಅದಕ್ಕೆ ಅನುಮತಿ ಕೇಳೋಣ ಅಂತ ಬಂದ್ವಿ

ಮೇಡಮ್ ಮೇಡಮ್ ಅಂದರೆ ಇದು ತುಂಬ ದಿನಗಳಿಂದ ಮಾ ಆಗಬೇಕು ಅಂತ ಇತ್ತು ಕಾರ್ಯ ಹಾಗಾಗಿ ಮುಂದೆ ಮುಂದೆ ಹೋಗ್ತಿದ್ವಿ ಅಂದರೆ ಅವ್ನ್ಗೆ ತುಂಬ ಹುಷಾರ್ ಇಲ್ಲದೇ ಇದ್ದಾಗ ಇದನ್ನೆ ಮಾ ಅದೂ ಕಾರ್ಯನ್ನ ಮಾಡೋದಿಕ್ಕೆ ಆಗಲಿ ಆಗಿರಲಿಲ್ಲ ಹಾಗಾಗಿ ಇವಾಗ ನಾವು ಸೇರಿವಿ ಹಾಂ ಅದನ್ನು ಕಾರ್ಯಕ್ಕೆ ಇಟ್ಕೊಂಡಿದೀವಿ ಹಾಗಾಗಿ ನನಗೆ ನನ್ನ ಮಗನ್ಗೆ ಒಂದು ಸ್ವಲ್ಪ ರಜಾ ಬೇಕಾಗಿತ್ತು ಮೇಡಮ್ ನೀವೂ ನೀವೇ ಮೇಡಮ್ ಅದರದ್ದು ಜವಾಬ್ದಾರಿ ನಾನು ತಗೋತೀನಿ ಅವ್ನಿಗೆ ಅವ್ನಿಗೆ ಪೂರ್ತಿ ಕಂಪ್ಲೀಸಮ್ ಅಂದರೆ ಸಂಪೂರ್ಣಗೊಳಿಸಿ ನೋಟ್ಸ್ ಎಲ್ಲ ಸಂಪೂರ್ಣಗೊಳಿಸಿ ಅವ್ನ ಚೆನ್ನಾಗಿ ಓದೋಸ್ಟು ಓದೋ ರೀತಿ ನಾನು ನೋಡ್ಕೊತೀನಿ ಇವಾಗ

ಮೇಡಮ್

ಮೇಡಮ್ ಅವ್ರು ಸ್ನೇಹಿತರನ್ನ ನಾವು ಭೇಟಿ ಮಾಡಿ ಅವ್ರ ಹತ್ರ ನೋಡ್ಸುಗುಳ್ನ ಇಟ್ಟುಕೊಂಡು ಮ್ಯಾಮ್ ಪೂಜೆಗಲ್ಲ ಮಧ್ಯ ಮುಗಿದ ನಂತರ ಒಂದು ಸ್ವಲ್ಪ ಸಮಯ ಇರುತ್ತಲ್ಲ ಆ ಸಮಯದಲ್ಲಿ ಬರೆಸಿ ಅವ್ರಿಗೆ ಚೆನ್ನಾಗಿ ಪ್ರಿಫರ್ ಮಾಡ್ತಿನಿ ಮೇಡಮ್ ಅದ್ರ ಆ ತೊಂದರೆ ನಿಮ್ಗೆ ಕೊಡೋದಿಲ್ಲ ಓಕೆನ ಮೇಡಮ್ ಮೇಡಮ್ ಏಯ್ ಅಲ್ಲಿ ತುಂಬ ದಿನದಿಂದ ಒಂದು ಮಾಡಬೇಕಾಗಿತ್ತು ಹಾಗಾಗಿ ಮಾಡೋಕೆ ಆಗಲಿಲ್ಲ ಆಗ್ ಹಾಗಾಗಿ ಈ ಸಲ ಇದು ಮಾಡಿಕೊಂಡಿದೀವಿ ಅದು ಅದಕ್ಕೆ ಮೇಡಮ್ ಇಲ್ಲ ಅಂದಿದ್ದರೆ ನಿಜ ನಾನು ಅವನಿಗೆ ರಜೆನೆ ಹಾಕಿಸ್ತಿರ್ಲಿಲ್ಲ ಹಾಗಾಗಿ ಸ್ವಲ್ಪ ನೋಡಿ ಮ್ಯಾಮ್ ಹ್ಞೂ

ಹ್ಞೂ ಓಕ್ ಆಯಿತು ಮೇಡಮ್ ಆಯಿತು ಓಕೆ ಮೇಡಮ್ ಓಕೆ ಧನ್ಯವಾದಗಳು ಮೇಡಮ್ ಹ್ಞೂ ಓಕೆ ಮೇಡಮ್